ಮೈಸೂರು ಅರಮನೆ ಅಲ್ಲಿ ತುಂಬ ಫೇಮಸ್ ಫೇಮಸ್ ಪ್ರವಾಸ ಯಾವುದು ಅಂತಂದರೆ ಮೈಸೂರು ಸೊ ಅಲ್ಲಿ ತುಂಬ ದಸರಾ ಹಬ್ಬದ ಸಮಯದಲ್ಲಿ ಆ ಸ ಹಬ್ಬದ ದಸರಾ ಹಬ್ಬದ ಸಮಯದಲ್ಲಿ ಬಹಳ ಆಚಾರ ವಿಚಾರದಿಂದ ಆ ದಸರಾ ಹಬ್ಬವನ್ನು ನಡೆಸ್ಕೊಳ್ತಾರೆ ಅಲ್ಲಿ ಪ್ರವಾಸಿಗರು ತುಂಬ ಬರಲು ಇಷ್ಟ ಪಡ್ತಾರೆ ಯಾಕಂತಂದರೆ ಅಲ್ಲಿ ಅಷ್ಟು ಗತ ವೈಭೋಗದಿಂದ ಅಲ್ಲಿ ಆ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೋ ಎಲ್ಲಾ ಪ್ರವಾಸಿಗರು ನಾವು ಅಷ್ಟೇ ನಾವು ದಸರಾ ಹಬ್ಬದ ಸಮಯದಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿ ನಡೆಯುವಂತಹ ದಸರಾ ಹಬ್ಬವನ್ನ ನಾವು ಆಚರ್ಣೆಯನ್ನ ಮಾಡಿ ತುಂಬ ಸಂತೋಷದಿಂದ ಮತ್ತೆ ನಾವು ರಿಟನ್ ಆಗ್ತೀವಿ ಸೋ ಆ ಸ್ಥಳಕ್ಕೆ ಹೋದ್ರೆ ಒಂದು ಪ್ರಶಾಂತವಾದ ವಾತಾವರಣ ಹಾಗೂ ಆ ಜನರ ಒಂದು ಜನರ ಒಂದು ಅಭಿಪ್ರಾಯವನ್ನ ನಾವು ತಿಳಿದ್ಕೋಬೋದು ಸೊ ಅಲ್ಲಿರುವಂಥ ಆನೆಗಳಾಗಿರ್ಬೋದು ಸೊ ತುಂಬ ಚೆನ್ನಾಗಿ ಅದನ್ನು ಅಲಂಕರಿಸಿ ಆ ದಸರಾ ಏನಿದೆಯಲ್ಲ ಅದದು ಹಬ್ಬವನ್ನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ